ನಾಮದ ಚಿಲುಮೆ ತುಮಕೂರು ಜಿಲ್ಲೆಯ ದೇವರಾಯನದುರ್ಗದ ಸಮೀಪದಲ್ಲಿರುವ ಒಂದು ಪ್ರೇಕ್ಷಣೀಯ ಸ್ಥಳ ಇದು ತುಮಕೂರು ನಗರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಸ್ಟೋರಿನ ಹೇಳ್ತಿದ್ದೀನಿ ಇದು ಪೌರಾಣಿಕ ಪ್ರಕಾರ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಮತ್ತು ಸೀತಾ ಕೆಲ ಕಾಲ ದೇವರಾಯನದುರ್ಗದಲ್ಲಿ ಕಾಡಿನಲ್ಲಿ ವನವಾಸ ಅನ್ಭವ್ಸ್ತಿದ್ರು ಆ ಸಂದರ್ಭದಲ್ಲಿ ಇದು ಸ್ಥಳ ಪುರಾಣವಿದೆ ಎಂದು ಕೂಡ ಜನಗಳು ಹೇಳ್ತಾರೆ ಒಂದು ರಾಮ ರಾಮನಿಗೆ ಹಣೆಗೆ ತಿಲಕವಿಡು ಇಡುವ ಸಂದರ್ಭದಲ್ಲಿ ಆ ಟೈಮಲ್ಲಿ ನೀರು ನೀರಿಗಾಗಿ ಸುತ್ತಲೂ ನೋಡಿದರು ಎಲ್ಲಿಯೂ ನೀರು ಸಿಗಲಿಲ್ಲ ಆಗ ಆ ಸ್ಥಳದಲ್ಲಿ ಬಾಣ ಹೂಡಿ ಒಂದು ಬಂಡೆಯ ಮೇಲೆ ಬಿಟ್ಟಾಗ ಬಂಡೆ ಒಳಗೆ ಹೊಕ್ಕು ರಂಧ್ರವನ್ನು ಕೊರೆದು ಅಲ್ಲಿ ನೀರು ಚಿಮ್ಮುತ್ತಿತ್ತು ಆ ನೀರನ್ನು ತೆಗೆದುಕೊಂಡು ರಾಮ ತನ್ನ ಹಣೆಗೆ ರಾಮ ನಾಮವನ್ನು ಧರಿಸಿದ್ದಂತೆ ಹಾಗೆಯೇ ಚಿಲುಮೆಗೆ ನಾಮ ಚಿಲುಮೆ ಎಂದು ಹೆಸರು ಬಂದಿದೆ ಇದ ಇದೇ ಏನಂದರೆ ಕಾಡು ಬೇಸಿಗೆಯಲ್ಲಿ ಕೂಡ ಆ ನೀರು ಚಿಮ್ಮುತ್ತಲೇ ಇರುತ್ತದೆ ವಿಶೇಷ ಏನೆಂದರೆ ನಾಮದ ಚಿಲುಮೆಯಲ್ಲಿ ಒಂದು ಸಣ್ಣ ಸಣ್ಣದಾದ ಬ್ರುಹಾಲಯವಿದೆ ಅದರಲ್ಲಿ ಜಿಂಕೆ ಕಡವೆ ಇತ್ಯಾದಿ ಪ್ರಾಣಿಗಳು ಕೂಡ ಇದೆ ತಂಪಾದ ಗಾಳಿ ಉತ್ತಮ ಮರಗಳು ತುಂಟ ಕೋತಿಗಳು ಬಣ್ಣ ಬಣ್ಣದ ಪಕ್ಷಿಗಳೂ ಕೂಡ ಇದವೆ ಇದೇ ಥರ ತುಮ್ಕೂರಿನ ತುಮಕೂರಿನಲ್ಲಿ ತುಂಬ ಜನ ಕೂಡ ಆ ಸ್ಥಳಕ್ಕೆ ಆ ನಾಮದ ಚಿಲುಮೆಯನ್ನು ನೋಡಲು ಬರುತ್ತಾರೆ ಪ್ರವಾಸಿಗರಿಗೂ ಕೂಡ ಆಶ್ಚರ್ಯ ಮೂಡುವ ಸಂದರ್ಭವಿದು ನಾಮ ಚಿಲುಮೆ ಎಂದರೆ ರಾಮನ ಚಿಲುಮೆ ರಾಮನು ಮಾಡಿರುವ ಚಿಲುಮೆ ರಾಮನು ರಾಮನು ನೀರಿಗಾಗಿ ಮಾಡಿರುವ ಚಿಲುಮೆ ಎಂದು ಹೇಳಲ್ಪಡುತ್ತದೆ